ಮೊಬೈಲ್ ಮತ್ತು ಟಿವಿ ಈಗೀಗ ಎಲ್ಲ ಹೊಸ ಇನ್ವೆನ್ಶನ್ ಬಂದಾವೆ ಮೊಬೈಲ್ ಮತ್ತು ಈಗೀಗ ಸಣ್ಣವ್ರು ಎಲ್ಲ ಮೊಬೈಲ್ ಹಿಡಿಲತ್ತಾರ ಸಣ್ಣವ್ರು ಹಿಡ್ಕೊಂಡು ದೊಡ್ಡೋರು ಬಳಿ ಎಲ್ಲಾರ ಬಳಿ ಮೊಬೈಲ್ ಅದ ಸಣ್ಣವರು ಊಟ ಮಾಡೋ ಮುಂಚೆ ಸಣ್ಣ ಕೂಸ್ಗಳಿಗು ಈಗೀಗ ಮೊಬೈಲ್ ಹಿಡಿಲತಾವ ರೀ ಮೊಬೈಲ್ ಹಿಡ್ದು ಟಿವಿ ನೋಡ್ಕೋತ ಕೂತು ಮತ್ತು ಟಿವಿ ಬಿ ಹಂಗೆ ನೋಡಲು ದೂರ ಇದ್ದು ಸನಿಹ ಹೋಗಿ ಟಿವಿ ನೋಡ್ತಾರೆ ಕಣ್ಣು ಖರಾಬ್ ಆಗ್ತಾವ ಎಲ್ಲ ಖರಾಬ್ ಆಗ್ತಾವ ಬುದ್ದಿ ಬೆಳೆಯೋಲ್ಲ ಜಲ್ದಿ ಕಾನ್ಸನ್ಟ್ರೇಶನ್ ಕಮ್ಮಿ ಆಗ್ತದ ಅದ್ರ ಮೇಲೆ ಈಗ ಪೇರೆಂಟ್ಸ್ ಎಲ್ಲ ಹೊಸ ಜನ್ರೇಷನ್ ಇಂದ ಹ್ಯಾಂಗೆ ಆಗ್ಯಾರೆ ಮಕ್ಳಿಗೆ ಮನೆಯಾಗ್ ಬಿಟ್ಟು ಮಕ್ಳಿಗೆ ಆಯಾ ಅವ್ರ ಮೇಲೆ ಬಿಟ್ಟು ಯಾರರೆ ರೆಕ್ಕ ರೊಕ್ಕ ತಗೊಂಡು ರೊಕ್ಕ ಕೊಟ್ಟು ಯಾರಿಗಾರ ಕರಸ್ಕೊಂಡು ಮನೆಯಾಗ ಅವ್ರಿಗೆ ಇಟ್ಟು ನಮಗೆ ಈಗ ನೋಡ್ರಿ ನಾವು ಆಫೀಸಿಗೆ ಹೋಗೋಣ ಹಂಗೆ ಮಾಡ್ದೆ ಹಿಂಗೆ ಮಾಡ್ದೆ ಅದು ಮಾಡ್ದೆ ಅವ್ರು ರೊಕ್ಕ ತಗೊಂಡು ಏನು ಮಾಡೊಲ್ಲ ಮಣ್ಣು ಮಾಡೋಲ್ಲ ಅವ್ರು ಅವ್ರದ್ದು ಅವ್ರದ್ದು ನಮ್ಮ ಮನೆಗಳ್ದ್ ಎಲ್ಲ ಸಾಮಾನುಗಳ್ ಯೂಸ್ ಮಾಡಿಕೋತ ಮಜಾನಾಗೆ ಇರ್ತಾರೆ ಅವರೆಲ್ಲಾ ಅವ್ರಿಗೆ ಏನು ಅದ ಮಗುದೇನು ತಿನ್ಸದದೆ ಅವ್ರು ಎಲ್ಲ ನಾವು ಎಲ್ಲ ತಂದೆ ತಾಯಿಗಳ್ ಮಾಡಿ ಇಟ್ಟು ಹೋಗಿರ್ತಾವೆ ಅವ್ರದ್ದು ತಂದೆ ತಾಯಿಗಳು ಆಯ್ತು ಅದನ್ನು ತಿನ್ನಿಸಿ ಆಯ್ತು ಮಗು ಏನಾರು ಮಾಡ್ಕೊಲ್ಯಾಕೆ ಅಂತ ಬಿಟ್ಟು ಹೋಗಿರ್ತಾರೆ ಅವರು ಈಗಿಂದು ಪೇರೆಂಟ್ಸಿಗೆ ರೆಸ್ಪಾನ್ಸಿಬಿಲಿಟಿ ಅಂತ ಇಲ್ಲ ಈಗ ಅದರ ಕಾಲದ ಈಗ ಟೆಕ್ನಾಲಜಿ ಬಿ ಹೆಚ್ಚಿಗೆ ಬೆಳಿಲತದ ಮೊಬೈಲ್ಗಳ್ ಎಲ್ಲ ದೊಡ್ಡ ದೊಡ್ಡ ಹೊಂಟಿವೆ ಎಲ್ಲ ಫುಲ್ ಮೈಕ್ರೋ ಚಿಪ್ಪನ್ನು ಹೊಂಟಿವೆ ಟಿವಿ ಬಿ ಎಲ್ಲ ತೆಳ್ಳಗೆ ಹೊಂಟಿದೆ ಬಟ್ ಅಂದರ ಬಿ ರಿ ಸಣ್ಣ ಕೂಸ್ಗಳು ಸಣ್ಣ ಮಕ್ಕಳು ಯಾವಾಗ ಈಗ ಸಣ್ಣ ಊಟ ಮಾಡ್ಬೇಕು ಅಂದರೆ ಫೋನ್ ನೋಡ್ತೀನಿ ಫೋನ್ ಕೊಡು ಫೋನ್ ಕೊಡು ಅಂದು ಜಿದ್ ಮಾಡ್ತಾರೆ ಟಿವಿ ಹಚ್ಚು ಟಿವಿ ಹಚ್ಚುಅಂತ ನೋಡ್ತಾ ಜಿದ್ ಮಾಡ್ತಾರೆ ಅದು ವಿಡಿಯೋ ಹಚ್ಚು ಇದು ವಿಡಿಯೋ ಹಚ್ಚು ಅಂದು ಜಿದ್ ಮಾಡ್ತಾರೆ ಅದು ಹಾಡು ಬೇಕು ಹಾಡು ಮೇಲೆ ಕುಣ್ಕೋತ ಊಟ ಮಾಡ್ತಾರೆ ಬಟ್ ಪೇರೆಂಟ್ಸಿಗೆ ನೋಡ್ಬೇಕು ರೀ ಇಕಿ ನೋಡ್ಕೊತ ಜಾಸ್ತಿ ನೋಡೋದ್ ಆಗನ ಜಾಸ್ತಿ ಫೋನ್ ನೋಡ್ಕೋತ ಕೂತ್ವಿ ಅಂದರೆ ಕಣ್ಗಳು ಎಫೆಕ್ಟ್ ಆಗ್ತವ ಸಣ್ಣ ವಯಸ್ಸಿಗೆ ಚಷ್ಮಾ ಬರ್ತದೆ ತಲಿ ನೊಯ್ಸಕ್ಕೆ ಶುರು ಆಗ್ತದೆ ಗ್ರೋತ್ ಮೇಲೆ ಎಫೆಕ್ಟ್ ಆಗ್ತದೆ ಬೆಳವಣಿಗೆ ಮೇಲೆ ಎಫೆಕ್ಟ್ ಬಿಳೋದ್ ಬೀಳುತದೆ ಫೋನ ಮತ್ತು ಟಿವಿ ನೋಡೋದು ಮಕ್ಕಳು ಯಾವಾಗ ಮಕ್ಕಳು ಒಂದು ಸ್ವಲ್ಪ್ ದೊಡ್ಡವ್ರು ಆಗ್ತಾವ ಆವಾಗ ಮೊದಲೇ ಅವ್ರಿಗೆ ಚಷ್ಮಾ ಬಂದು ಇರ್ತವೆ ಆ್ಯಂಡ್ ದಿನ ಫೋನ್ ನೋಡೋದಿರ್ಲಿಂತ ಸ್ವಲ್ಪ್ ಸ್ವಲ್ಪ್ ಮಕ್ಕಳು ಪಹ್ಲಾ ನೋಡ್ತಿರಲಿಲ್ಲ ಈಗ ಫೋನ್ ನೋಡ್ತಾರೆ ಯಾ ಈಗ ನೋಡು ಸಣ್ಣವರು ಹುಡುಗರು ಯಾರೋ ನಾಲ್ಕನೇ ಮೂರನೇ ನಾಲ್ಕನೇ ಐದನೇ ಪರಗಳು ಅಂಥ ವಯಸ್ಸು ಹ್ಯಾಂಗೆ ಅದ ರೀ ಹೊರಗೆ ಹೋಗಿ ಆಟ ಆಡಬೇಕು ಮಜಾ ಮಾಡ್ಬೇಕು ತಿರುಗಾಡ್ಬೇಕು ಕ್ರಿಕೆಟ್ ಆಡಬೇಕು ದೋಸ್ತರ ಸಂಗಾಟ ಹೊರಗೆ ಅಡ್ಯಾಡಬೇಕು ಆಟ ಆಡಬೇಕು ಫಿಸಿಕಲ್ ಆಕ್ಟಿವಿಟೀಸ್ ಮಾಡಬೇಕು ಎಕ್ಸರ್ಸೈಸ್ ಆ ಥರದ್ರಲ್ಲಿ ಹೊರಗೆ ತಿರುಗ್ಯಾಡದ್ರಲಿಂತ ಆಟ ಆಡೋದರ್ಲಿಂತ ಚಲೋ ಗ್ರೋತ್ ಆಗ್ತದೆ ನಿಮ್ಮದು ಬಾಡಿ ಸ್ಟ್ರಾಂಗ್ ಆಗ್ತದೆ ನಿಮ್ಮ ದೇಹ ಸ್ಟ್ರಾಂಗ್ ಆಗ್ತದೆ ಬಟ್ ಈಗಿಂದು ಈಗಿಂದು ಹುಡುಗ್ರು ಹೆಂಗೆ ಆಯಿತು ಕಾಲೇಜಸ್ ಸ್ಕೂಲ್ಲೆ ಬರ್ತಾರೆ ಸ್ಕೂಲ್ಲೆ ಬಂದು ಮಮ್ಮಿ ಫೋನ್ ತಾ ಪಪ್ಪಾ ಫೋನ್ ತಾ ಅಂತ ಜಿದ್ ಮಾಡ್ತಾರೆ ಫೋನ್ ನೋಡ್ಕೋತ ಕೂಡ್ತಾರೆ ಆಯ್ತು ಎಲ್ಲ ದೋಸ್ತರು ಎಲ್ಲರು ಹಂಗೇ ಅದ್ರ ಅಂದ್ರೆ ಫೋನಲ್ಲೇ ಮನೆಯಲ್ಲಿ ಕುಳಿತ್ಬಿಡ್ತಾರ ಒಬ್ರೊಬ್ಬರು ಫೋನ್ ನೋಡ್ಕೋತ ಆಯ್ತು ಫೋನಾಗೆ ಹಚ್ತಾರೆ ಒಬ್ರೊಬ್ಬರು ದೋಸ್ತರು ಇರೊ ವಿಡಿಯೋ ಕಾಲ್ ಅಂತ ಮತ್ತು ಮಾಡ್ತವ ಕಾಲ್ ಮಾಡ್ತವ ಏನೇನು ಮಾಡಿ ಮಾತಾಡ್ಕೊತ ಕೂಡ್ತಾವೋ ಏನಿಲ್ಲೋ ಮತ್ತು ಯಾರಿಗೆ ಗೊತ್ತು ಮಕ್ಕಳು ಏನು ನೋಡ್ತಾರೆ ಫೋನ್ನಾಗೆ ಏನಿಲ್ಲ ಅವ್ರದ್ದು ಮೆಂಟಲ್ ಹೆಲ್ತ್ ಮೇಲೆ ಅವ್ರದ್ದು ಧಿಮಾಕ್ ಮೇಲೆ ಏನು ಅಸರ್ ಬೀಳ್ತದೆ ಯಾರಿಗು ಗೊತ್ತು ಆಗೋಲ್ಲ ಎಂಥ ದೃಶ್ಯಗಳ್ ನೋಡ್ತಾರೋ ಏನು ಎಂಥ ಸೈಟ್ಗಳು ವಿಸಿಟ್ ಮಾಡ್ತಾರೋ ಏನು ವಿಡಿಯೋಗಳ್ ನೋಡ್ತಾರೋ ಏನು ಓದ್ತಾರೋ ಏನು ಈಗ ಬರೀತಾರೋ ಏನು ಮಾಡ್ತಾರೋ ಯಾರಿಗು ಗೊತ್ತು ಆಗೋಲ್ಲ ಪೇರೆಂಟ್ಸ್ಗಳು ಜರ ಕಣ್ಣು ಇಡಬೇಕು ಫೋನ ಜಾಸ್ತಿ ಕೊಡಬಾರ್ದು ಮಕ್ಳಿಗೆ ಏನು ಅಸರ್ ಬೀಳ್ತದೆ ತಲೀ ಮ್ಯಾಲೆ ಏನು ಥಾಟ್ಸ್ ಬೆಳಿತವ ಹುಡುಗರದ್ದು ಬೆಳೆ ಹುಡುಗ್ರು ಇರ್ತಾರೆ ಅವರು ಏನು ಥಾಟ್ಸ್ ಬೀಳ್ತವೆ ಏನಿಲ್ಲ ನೋಡ್ಕೋಬೇಕು ಎಲ್ಲ ವಿಚಾರ ಮಾಡಬೇಕು ಭಾಳ ಕೆಟ್ಟ ಕೆಟ್ಟ ಥಾಟ್ಸ್ ಬೆಳೆದು ಅಂದ್ರೆ ಮಕ್ಕ ಮಕ್ಕಳು ಹುಚ್ಚು ಆಗಿ ಬಿಡ್ತಾರೆ ರೀ ಕೆಟ್ಟ ಕೆಟ್ಟ ಥಾಟ್ಸ್ ಬೆಳೆಯೋದರ್ಲಿಂತ ಕೆಟ್ಟ ಮನುಷ್ಯರ್ ಆಗಿ ಬಿಡ್ತಾರ ಆ್ಯಂಡ್ ಅದ್ರದು ನಿಮ್ಮ ಮೇಲೆ ಬರ್ತದೆ ಮತ್ತು ಪೇರೆಂಟ್ಸ್ ಮೇಲೆ ಬರ್ತದೆ ನಿಮ್ಮದು ಪ ನಿಮ್ಮದು ಇಂದ ಹೆಂಗೆ ಮಾಡಿರಿ ನೀವು ಅಂತ ನಿಮ್ಮ ಮ್ಯಾಲೆ ಕ್ವಷನ್ ಮಾಡ್ತಾರೆ ಮಂದಿ ಹೆಂಗೆ ಬೆಳೆಸಿರಿ ನೀವು ನಿಮ್ಮ ಮಕ್ಳಿಗೆ ಅಂತ ಬಟ್ ನಿಮ್ದು ಏನು ತಪ್ಪು ಇರೋಲ್ಲ ನಿಮ್ದು ಏನು ಮಕ್ಕಳೆಲ್ಲ ಮೊಬೈಲ್ ನೋಡಿ ಕೆಟ್ಟವ್ರು ಆಗಿರ್ತಾರೆ ನೀವು ಮೊಬೈಲ್ ಕೊಡಬಾಡ್ದು ಮೊಬೈಲಿಂದ ಭಾಳ್ ಸೈಡ್ ಎಫೆಕ್ಟ್ಸ್ ಅವ ಆ್ಯಂಡ್ ಈಗೆಲ್ಲ ಏನು ಏನೇನೊ ಗೇಮ್ಸ್ ಬಂದವೆ ಮೊಬೈಲ್ನಾಗೆ ಫ್ರೀ ಫೈರ್ ಅಂತ ಪಬ್ಜಿ ಅಂತ ಅಂಥ ಗೇಮ್ಸ್ಗಳು ಅವ್ರ್ ಏನು ಪ್ರಿವೆ ಅವು ಪ್ರಿವೆಂಟ್ ಮಾಡ್ತಾವ ರೀ ಹೊರಗೆ ಹೋಗಿ ಆಟ ಆಡೋದ ಲೈಕ್ ಹೊರಗೆ ಎಷ್ಟು ಪರಿಸರ ಎಷ್ಟು ಸುಂದರವಾಗಿದೆ ಅಂತ ಹಳೆ ಹಳೆ ಕಾಲ್ದಗೆ ಎಲ್ಲ ಕವಿಗಳ್ ಎಷ್ಟು ಚಲೋ ಡಿಸ್ಕ್ರೈಬ್ ಮಾಡ್ಯಾರೆ ಅದನ್ನು ನೀವು ಹೋಗಿ ಹೊರಗೆ ತೋರಿಸ್ಬೇಕು ಗಾರ್ಡನಿಗೆ ಒಯ್ಬೇಕು ಮಾ ನಡೆಸ್ಬೇಕು ಓಡಾಡಿಸ್ಬೇಕು ಓಡಿಸ್ಬೇಕು ಆಟ ಆಡಿಸ್ಬೇಕು ಅವರಿಗೆಲ್ಲ ಅದರಲ್ಲೆ ಅವ್ರದ್ದು ಗ್ರೋತ್ ಹೆಚ್ಚಿಗೆ ಆಗ್ತದ ಫ್ರೆಶ್ ಏರ್ ಸಿಗ್ತದೆ ಅವ್ರಿಗೆ ಭಾಳ್ ಚಲೋ ಆಗ್ತದ ಬಟ್ ಅವ್ರು ಮನೇಗೆ ಕೂತು ಒಂದೇ ಮೂಲ್ಯಾಗ ಒಂದೇ ಮೂಲ್ಯಾಗೆ ಫೋನ್ ಹಿಡ್ಕೊಂಡು ಕೂತರು ಲೈಟ್ ಆಫ್ ಇದ್ದರು ಫೋನಿಂದ ಬ್ರೈಟ್ನೆಸ್ ಕಣ್ಣಿನ ಮ್ಯಾಲೆ ಬೀಳ್ತದೆ ತಲಿ ನೊಯ್ಸಕ್ಕೆ ಶುರು ಆಗ್ತದ ಕಣ್ಣು ಎಫೆಕ್ಟ್ ಆಗ್ತದ ಕಾನ್ಸನ್ಟ್ರೇಶನ್ ಖರಾಬ್ ಆಗ್ತದ ಕಾನ್ಸನ್ಟ್ರೇಶನ್ ಖರಾಬಾದ್ರ ಮುಂದೆ ಓದಲ್ಲ ಅವು ಮಕ್ಕಳು ಓದೋದ್ರೊಳಗ್ ಭಾಳ್ ಕಮ್ಮಿ ಎಫೆಕ್ಟ್ ಇದು ಬೀಳ್ತದೆ ಭಾಳ್ ಕಮ್ಮಿ ಕಾನ್ಸನ್ಟ್ರೇಶನ್ ಬೀಳ್ತದೆ ಡಿಸ್ಟ್ರಾಕ್ಟ್ ಆಗ್ತರ ಭಾಳ್ ಜಲ್ದಿ ಮಕ್ಕಳು ಏನೇನೋ ನೋಡ್ಕೊಂಡು ಚಲೋ ದಾರಿನಾಗೆ ಬೆಳೆಯೋಲ್ಲ ದೇವ್ರಿನ ಮ್ಯಾಲೆ ಜರ ಚಲೋ ಇಡಬೇಕು ಭರವಸೆ ಕೊಡಬೇಕು ಎಲ್ಲಾರಿಗು ಹೊಸ ಹೊಸ ತಿಂಗ್ಸ್ ಲೇ ಪರಿಚಯ ಮಾಡಿ ಕೊಡಬೇಕು ಪೇರೆಂಟ್ಸ್ ಅದೇ ಫೋನ್ನಾಗೆ ನೋಡ್ಕೊತ ಕೂತ್ರ ಚಲೋ ಅಲ್ಲ ಅದು ಫೋನ್ಲೇ ಭಾಳ ಕೆಟ್ಟ ಇವು ಅಸರ್ ಬೀಳ್ತವೆ ಮಕ್ಕಳ ಮ್ಯಾಲೆ ಮಕ್ಕಳ ಮ್ಯಾಲೆ ಅಸರ್ ಬೀಳ್ತವೆ ಚಲೋ ಬೆಳೆಯಲ್ಲ ಅವರು ಬೆಳೆದರು ಅವು ಪ್ರಾಬ್ಲಮ್ ಆಗ್ತದೆ ಆ್ಯಂಡ್ ಓದೋದ್ ಕಮ್ಮಿ ಆಗ್ತದೆ ಹಿಂಗೆ ಹಿಂಗೆ ನಮ್ಮ ದೇಶದ ಭವಿಷ್ಯ ಹಿಂಗೆ ಆಗ್ಲತತು ಅಂದರೆ ಇದು ಭಾಳ ತಪ್ಪು ಅದ ಫೋನಿಂದ ಯುಟಿಲೈಸೆಷನ್ ಟಿ ವಿದು ಯುಟಿಲೈಸೆಷನ್ ಭಾಳ್ ಕಮ್ಮಿ ಮಾಡಬೇಕು ಆ್ಯಂಡ್ ಇವೆಲ್ಲ ಆ್ಯಪ್ಸ್ಗಳು ಸಣ್ಣವರಿಗಲ್ಲ ದೊಡ್ಡವ್ರಿಗಂತ ಮಾಡಬೇಕು ಯಾರು ಎಲ್ಲ ಮುಗಿಸ್ಕೊಂಡ್ ಬಂದಿದ್ದಾರೆ ಅವ್ರು ಆಡಬೇಕು